ನಾನಿವಾಗ ಮಾಧ್ಯಮ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಸಿಕ್ಕಿದೆಯಾ ಅಂತ ಹೇಳಿದರೆ ನಾನು ಇಲ್ಲ ಅಂತ ಹೇಳ್ತೇನೆ ಯಾಕಂದರೆ ಮೊದಲೆಲ್ಲಾ ಕನ್ನಡ ಅಂದರೆ ಎಲ್ರಿಗೆ ಗೊತ್ತಿದ್ದದ್ದು ಕನ್ನಡ ಮಾತ್ರ ಮೊದ್ಲಿನ ಕಾಲದವರಿಗೆ ಅವ್ರಿಗೆ ಬೇರೆ ಭಾಷೆ ಬಗ್ಗೆ ಏನು ಗೊತ್ತಿರಲಿಲ್ಲ ಬರಿ ಕನ್ನಡ ಹಾಂ ಕನ್ನಡ ಬರ್ತದೆ ಅಂತ ಅಷ್ಟೇ ಇಂಗ್ಲಿಷ್ ಹಿಂದಿ ಕೇಳಿದರೆ ಅವರಿಗೆ ಏನು ಗೊತ್ತಿರಲಿಲ್ಲ ಆದರೆ ಈಗ ಹಾಗಲ್ಲ ಕನ್ನಡಕ್ಕಿಂತ ಜಾಸ್ತಿ ಬೇರೆ ಭಾಷೆ ಮಾತಾಡೋರೇ ತುಂಬ ಜನ ಆಗಿದ್ದಾರೆ ಭಾಷೆ ಮಾತಾಡೋದು ಮಾತ್ರ ಅಲ್ಲ ಈ ಕನ್ನಡದವರೇ ತಮ್ಮ ಕನ್ನಡಕ್ಕೇ ಬೆಲೆ ಕೊಡ್ತಾ ಇಲ್ಲ ಈವಾಗ ನೀವು ನೋಡ್ಬೋದು ಮಾಧ್ಯಮದಲ್ಲೇ ನೀವು ನೋಡ್ಬೋದು ಕನ್ನಡದಲ್ಲಿ ಎಷ್ಟೆಷ್ಟೆಲ್ಲ ಮಾಡಿದ್ದಾರೆ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಥವಾ ಕನ್ನಡದವರಿಗೆ ಕನ್ನಡದವರು ಕನ್ನಡದನ್ನ ನೋಡ್ತಾರಾ ಇಲ್ಲ ಇವಾಗ ಕನ್ನಡದನ್ನ ನೋಡೋ ಬದಲು ಇಂಗ್ಲಿಷ್ ಬರಲಿ ಅದೇ ಹಿಂದಿ ಬರಲಿ ಅಥವಾ ಇನ್ಯಾವುದೋ ಭಾಷೆ ತೆಲುಗು ತಮಿಳ್ ಮರಾಠಿ ಯಾವುದಾದ್ರೂ ಬರಲಿ ಮಲಯಾಳಂ ಅದೆಲ್ಲ ನೋಡ್ತಾರೆ ಅದೇ ಕನ್ನಡದನ್ನ ನೋಡಿ ಅಂದರೆ ಅದೇನದು ಅದು ಚೆನ್ನಾಗಿಲ್ಲ ಅಷ್ಟೆ ಹಾಗಾಗಿ ಈಗಿನ ಜನರು ಏನು ಮಾಡ್ತಿದಾರೆ ಅಂದರೆ ನಮ್ಮ ಕನ್ನಡಕ್ಕೇ ಬೆಲೆ ಕೊಡ್ತಾ ಇಲ್ಲ ಮಾಧ್ಯಮದಲ್ಲೂ ಅಷ್ಟೇ ಕನ್ನಡ ಇವಾಗ ಟಿ ವಿಯಲ್ಲೇ ನೀವು ನೋಡ್ಬೌದು ಟಿ ವಿಯಲ್ಲಿ ಕನ್ನಡ ಚಾನೆಲ್ಸೆ ಹಾಕುವುದಿಲ್ಲ ಕೆಲವ್ರು ಗೊತ್ತುಂಟಾ ಇವಾಗ ನಮ್ಮ ಕರ್ನಾಟಕದಲ್ಲೇ ಕನ್ನಡ ಚಾನೆಲ್ಸ್ ಬೇಡ ಅವರಿಗೆ ಹಿಂದಿ ಇಂಗ್ಲೀಷ್ ಚಾನೆಲ್ಸ್ ಎಲ್ಲ ಇರ್ತದೆ ಅವರ ಟಿ ವಿಯಲ್ಲಿ ಈಗಿನ ನಮ್ಮ ಕರ್ನಾಟಕದವರೇ ಕನ್ನಡಕ್ಕೆ ಬೆಲೆ ಕೊಡ್ತಿಲ್ಲ ಕರ್ನಾಟಕದವ್ರು ಅಂತಲ್ಲ ಈಗಿನ ಜನರ ವ್ಯವಸ್ಥೆಯೇ ಹಾಗಾಗಿದೆ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಕನ್ನಡಕ್ಕಿಂತ ಜಾಸ್ತಿ ಬೇರೆ ಭಾಷೆಗೇ ಬೆಲೆ ಕೊಡುವಂತಾಗಿದೆ ಅಷ್ಟೇ ಅಲ್ಲ ಈಗ ಶಿಕ್ಷಣ ವ್ಯವಸ್ಥೆಗೆ ಬನ್ನಿ ನೋಡುವ ಇವಾಗೆಲ್ಲ ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಅಲ್ಲಿ ಕನ್ನಡ ಅನ್ನೋ ಸಬ್ಜೆಕ್ಟೇ ಇರುವುದಿಲ್ಲ ಮಕ್ಕಳಿಗೆ ಮೊದಲು ಹಾಗಲ್ಲ ಎಲ್ಲ ಫಸ್ಟು ಸ್ಟಾರ್ಟಿಂಗಲ್ಲಿ ಮೊದಲು ಹೇಳ್ಕೊಡ್ತಿದ್ದಿದ್ದು ಕನ್ನಡ ಅದೊಂದು ಭಾಷೆ ಅದನ್ನೇ ಹೇಳಿಕೊಡ್ತಾ ಇದ್ದರು ಈಗ ಒಂದು ಅದನ್ನು ಇಡೋದೇ ಇಲ್ಲ ಕನ್ನಡ ಇಲ್ಲವೇ ಇಲ್ಲ ಅವ್ರದು ಅವ್ರದು ಸಬ್ಜೆಕ್ಟ್ ಇರ್ತದಲ್ಲಾ ಅದ್ರಲ್ಲಿ ಕನ್ನಡ ಅನ್ನೋ ಭಾಷೆಯೇ ಇರುವುದಿಲ್ಲ ಮಕ್ಕಳಿಗೆ ಮೊದ್ಲಿಂದಲೇ ಕನ್ನಡ ಗೊತ್ತಿಲ್ಲ ಅಂದರೆ ಮತ್ತೆ ಮುಂದೆ ಅವರು ಕನ್ನಡ ಹೇಗೆ ಕಲೀತಾರೆ ಬೇರೆ ಭಾಷೆ ಎಲ್ಲ ಕಲೀತಾರೆ ಕನ್ನಡನೇ ಕಲಿಯೋದಿಲ್ಲ ಹಾಗಂತ ನಾನು ಕನ್ನಡವೇ ಬೇಕು ಬೇರೆ ಕಲಿಯಲೇಬೇಡಿ ಆ ಥರ ನಾನು ಹೇಳ್ತಾ ಇಲ್ಲ ಆದರೆ ನಾವು ಕನ್ನಡಕ್ಕೆ ಬೆಲೆ ಕೊಡಲೇಬೇಕು ಕನ್ನಡಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ನಾವು ಬೇರೆಯವ್ರನ್ನ ಬೆಳೆಸ್ತೇವೆ ಬಿಟ್ಟರೆ ನಮ್ಮನ್ನು ನಾವು ಬೆಳೆಸ್ಕೊಡ್ ಕೊಳ್ಳಿಕ್ಕೆ ಆಗುವುದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಕನ್ನಡಕ್ಕೆ ಬೆಲೆ ಕೊಡ್ಬೇಕು ಅಂತ ನಾನು ಕೇಳ್ತೀನಿ ಈ ಮಾಧ್ಯಮದಲ್ಲೇ ಆಗಿರ್ಬೌದು ಈಗ ನೀವು ಈ ಚಲನಚಿತ್ರ ಎಲ್ಲ ಬರ್ತದಲ್ಲ ಅದೆಲ್ಲ ನೋಡ್ಬೌದು ಕನ್ನಡದಲ್ಲಿ ಯಾವ್ದಾದ್ರು ಚಲನಚಿತ್ರ ಬರಲಿ ಈ ಸ್ಕೂಲವ್ರು ಆಗಿ ಕಾಲೇಜವ್ರು ಆಗಿರ್ಬೌದು ಡಿಗ್ರಿ ಅವರೆಲ್ಲ ಆಗಿರ್ಬೌದು ಕನ್ನಡದ್ದು ಚಲನಚಿತ್ರಕ್ಕೆ ಯಾರೂ ಹೋಗುವುದಿಲ್ಲ ಅದೇ ಒಂದು ಹಿಂದಿ ಬರಲಿ ತೆಲುಗು ಬರಲಿ ತಮಿಳು ಬರಲಿ ಎಲ್ಲ ಆ ದಿನ ಬೇಕಾದರೆ ಕಾಲೇಜಿಗೆ ಹೋಗದೆ ಆ ಚಲನಚಿತ್ರ ನೋಡಲಿಕ್ಕಂತ ಹೋಗ್ತಾರೆ ಈಗಿನ ಕಾಲ ಅದೇ ಆಗಿದೆ ಮಾಧ್ಯಮ್ದಲ್ಲಿ ಸಹ ಅಷ್ಟೇ ಕನ್ನಡದವ್ರಿಗೆ ಬೆಲೆ ಕೊಡ್ತಾ ಇಲ್ಲ ಬೇರೆ ಬೇರೆ ಭಾಷೆಯವರನ್ನ ಮೇಲಕ್ಕೆ ಇಡಿಸ್ತಾ ಇದ್ದಾರೆ ಅವ್ರನ್ನ ಬೆಳೆಸ್ತಾ ಇದ್ದಾರೆ ಆದರೆ ಕನ್ನಡವನ್ನ ಬೆಳೆಸ್ಲಿಕ್ಕೆ ಇಲ್ಲಿ ಯಾರು ಇಲ್ಲ ಹಾಗೆ ಈ ಇದರಲ್ಲಿ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಹಾಗೆ ಆಗಿದೆ ಚಿಕ್ಕ ಮಕ್ಳಿಗೇ ಕನ್ನಡ ಹೇಳಿ ಕೊಟ್ಟಿಲ್ಲ ಅಂದರೆ ಅವ್ರು ಮತ್ತೆ ದೊಡ್ದಾದ ಮೇಲೆ ಅವ್ರ ಮಕ್ಳಿಗೆ ಅವರು ಕನ್ನಡ ಹೇಳಿ ಕೊಡ್ತಾರಾ ಇಲ್ಲ ಕನ್ನಡ ಬಿಟ್ಟೇ ಬಿಡ್ತಾರೆ ಅವ್ರಿಗೆ ಕನ್ನಡ ಇದೆ ಅನ್ನೋದೇ ಮರ್ತು ಹೋಗುತ್ತೆ ಹಾಗಾಗಿ ಇಲ್ಲಿ ಏನು ಏನು ಮಾಡಬೇಕು ಅಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಕನ್ನಡ ಒಂದು ಬೇಕೇ ಬೇಕು ಅಂತ ಮಾಡಿದರೆ ಎಲ್ಲರೂ ಕನ್ನಡಾನೂ ಕಲೀತಾರೆ ಅದರ ಜೊತೆಗೆ ಬೇರೆ ಭಾಷೇನೂ ಕಲೀತಾರೆ ನಾವು ಕನ್ನಡಾನೂ ಫಸ್ಟ ಕಲಿಯಬೇಕು ಅದರ ನಂತರ ನಾವು ಬೇರೆ ಕಲಿಬೇಕು ಅಲ್ವಾ ಹಾಗಾಗಿ ಮಾಧ್ಯಮ ವ್ಯವಸ್ಥೆ ಆಗಿರ್ಬೌದು ಶಿಕ್ಷಣ ವ್ಯವಸ್ಥೆಯಲ್ಲಾಗಿರ್ಬೌದು ಇಲ್ಲಿ ತನಕ ಸೂಕ್ತ ಮನ್ನಣೆ ಸಿಗ್ತಾ ಇಲ್ಲ ಆದರೆ ಇನ್ನು ಸಿಗಬೇಕು ಅಂತ ನನ್ನ ಅನಿಸಿಕೆ